ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸೋದು ತುಂಬ ಮುಖ್ಯ ಯಾಕಂದರೆ ಇದು ಒಂದು ಸಾಂಸ್ಕೃತಿಕ ಭಾಷೆಯಾಗಿದ್ದು ಇದು ಮಾತಾ ಮಾತಾಡೋದಕ್ಕೆ ತುಂಬಾ ಸುಲಭ ಇದರ ಕನ್ನಡ ಪದಗಳು ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಂತಂದ್ರೆ ಇಂಗ್ಲೀಷಲ್ಲಿ ಯಾವ್ದೇ ಅಥವಾ ಯಾವುದೇ ಒಂದು ಭಾಷೆಯಲ್ಲಾಗಲಿ ಒಂದು ಪದಾನ ಹೇಳ್ಬೆಕಂದ್ರೆ ಅದರ ಅರ್ಥ ಬೇರೆ ಬೇರೆ ಕೊಡುತ್ತೆ ಅಥವಾ ಉಚ್ಛಾರ್ಣೆ ಕೂಡ ಬೇರೆ ರೀತಿ ಕೇಳಿಸುತ್ತೆ ಆದರೆ ಕನ್ನಡ ಮಾತ್ರ ಕನ್ನಡ ಪದಗಳು ಒಂದು ರೀತೀಲಿ ಆ ಉಚ್ಛಾರ್ಣೆ ಹೇಳ್ದಾಗ ಅದರ ಅರ್ಥ ಒಂದೇ ರೀತಿಯಾಗೇ ಇರುತ್ತೆ ಮಕ್ಕಳಿಗೆ ಇದನ್ನು ಕಲಿಸೋದ್ರಿಂದ ಅವ್ರು ಹೆಚ್ಚು ಕಲಿಕೆಗೆ ಆಸಕ್ತಿ ಕೊಡ್ತಾರೆ ಮತ್ತು ಅವರ ಮುಂದಿನ ಮುಂದಿನ ಪೀಳಿಗೆಗೂ ಸಮೇತ ಇದು ಕನ್ನಡ ಭಾಷೆ ಒಂದು ಬೆಳವಣಿಗೆಯಾಗಿ ಬೆಳೆಯುತ್ತೆ ಯಾಕಂದರೆ ಇದು ಕನ್ನಡ ಭಾಷೆ ಒಂದು ಅದ್ಭುತವಾದಂಥ ಭಾಷೆ ಇದಕ್ಕೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಇದಕ್ಕೆ ಹಲವಾರು ಇದರ ಕವನಗಳು ಕೂಡ ಇದೆ ಕನ್ನಡ ಭಾಷೆಯಲ್ಲಿ ತುಂಬ ಅರ್ಥಪೂರ್ಣವಾಗಿ ಬೆಳೆದು ಬಂದಿದ್ದಾವೆ ಇದರಿಂದ ಮಕ್ಕಳಿಗೆ ಎಷ್ಟು ಉಪಯುಕ್ತವಾಗಿ ಬರುತ್ತೆ ಅಂತಂದ್ರೆ ಮುಂದೆ ಅವ್ರ ಲೈಫಲ್ಲಿ ಕನ್ನಡ ಭಾಷೆ ಅನ್ನೋದು ಒಂದು ದೊಡ್ಡ ಮಟ್ಟಿಗೆ ಬೆಳೆಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗ್ಬಿಟ್ಟು ಕನ್ನಡ ಭಾಷೆ ಮಕ್ಕಳಿಗೆ ಕಲಿಸೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಅವರವ್ರ ಈಗ ಮಕ್ಕಳು ತಮ್ಮ ಹುಟ್ಟಿನ ಹುಟ್ಟಿದ ಜಾಗದಿಂದ ಮತ್ತು ಹುಟ್ ಹುಟ್ಟಿದ ಊರಿನಿಂದ ಕನ್ನಡ ಭಾಷೆ ಕಲ್ತುಕೊಂಡಿರ್ತಾರೆ ಬಟ್ ಅದನ್ನ ಅವಅರು ಬೇರೆ ಭಾಷೆ ಈಗ ಮುಂದಿನ ಜನ ಈಗಿನ ಜನ್ರೇಶನ್ಗೆ ಬರ್ತಾ ಬಂದು ನೋಡ್ತಾ ಇದ್ದರೆ ಅವ್ರು ಕನ್ನಡ ಭಾಷೆ ಮಾತಾಡೋದನ್ನೇ ಮರ್ತು ಬಿಡ್ತಾರೆ ಹಾಗಾಗ್ಬಿಟ್ಟು ನಾವು ಕನ್ನಡ ಭಾಷೆಯನ್ನು ಫಸ್ಟು ಅವ್ರಿಗೆ ಕಲಿಸ್ಬೇಕು ಮಾತಾಡೋದಕ್ಕೆ ಪ್ರತಿ ಒಂದು ರೀ ಪ್ರತಿ ಒಂದ್ರಲ್ಲೂ ಕನ್ನಡ ಭಾಷೇನ ಮಾತಾಡಬೇಕು ಕನ್ನಡದಲ್ಲೇ ಎಲ್ಲಾನುನು ನಾವು ಬಳಕೆ ಮಾಡಬೇಕು ಆಗ ಮಕ್ಕಳಿಗೆ ಕನ್ನಡ ಭಾಷೆ ಒಂದು ಅರ್ಥಪೂರ್ಣವಾದ ಅವ್ರಿಗೆ ತಿಳಿವಳ್ಕೆ ಬರುತ್ತೆ ಹೀಗಾಗ್ಬಿಟ್ಟು ಕನ್ನಡ ತುಂಬ ಮುಖ್ಯವಾಗಿ ಕಲೀಲೇಬೇಕು ಮಕ್ಕಳು